ಹಲೋ ಯಾರು ಹ್ಞೂ ಹೌದು ಡಾಕ್ಟರ್ ವೇಣುಗೋಪಾಲ್ ಹ್ಞೂ ಹೌದು ನಿಮ್ಮ ಹೆಸ್ರು ಏನು ಪ್ರಾಬ್ಲಮು

ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗೈತಾ ತಗೊಂಡಿರೋದು ಹಾಂ ಸರಿ ಯಾವ ಫ್ರೀ ಮಾಡ್ಕೊಂಡ್ಬನ್ನಿ ಆಸ್ಪೆಟ್ಲಲ್ಲೇ ಇರ್ತೀವಿ ನಾವು ನೈನ್ ಓ ಕ್ಲಾಕ್ವರೆಗೂ ಹಾಂ ಒಂಬತ್ತು ಗಂಟೆವರೆಗೆ ಇರುತ್ತೆ ಆಸ್ಪೆಟ್ಲು ಸರಿನಾ ಒಂದು ಸೆವೆನ್ ತರ್ಟಿಗೆ ಬನ್ನಿ ರಿಸೆಪ್ಷನಿಸ್ಟ್ ಹತ್ರ ಬಂದು ಕಾಲ್ ಮಾಡಿ ನಾನು ಇರ್ತೀನಿ ಒಳಗೆ ಓಕೆನಾ ಸೆವೆನ್ ತರ್ಟಿಗೆ ಬರ್ಬೇಕು ನೀವು ನೀವು ಆಲ್ರೆಡಿ ಮೊನ್ನೆ ಚೆಕಪ್ ಮಾಡ್ಸಿದ್ದೀರಾ ಬ್ಲಡ್ ಚೆಕಪು

ಹೊರ್ಗಡೆ ಮಾಡ್ಸ್ಕೊಂಡಿದ್ದೀರಾ ಆ ಡಾಕು ತಗೊಂಡ್ ಎಲ್ಲ ಡಾಕ್ಯುಮೆಂಟ್ಸ್ ಐತಾ ಚೆಕಪ್ ಮಾಡಿಸಿರೋದೆಲ್ಲ ಹೌದ ಸರಿ ತಗೋ ಬನ್ನಿ ಏನು ಐತೆ ನಿಮ್ಮ ಚೆಕಪ್ ಮಾಡಿಸಿರೋದು ಡಾಕ್ಯುಮೆಂಟ್ಸು ರಿಪೋರ್ಟು ಸೆವೆನ್ ತರ್ಟಿ ಸೆವೆನ್ ಆರ್ ಸೆವೆನ್ ತರ್ಟಿಗೆ ಬನ್ನಿ ಬಂದು ರಿಸೆಪ್ಷನ್ ಹತ್ರ ಕಾಲ್ ಮಾಡಿಕೊಡಿ ಓಕೆನಾ ಕ್ಯಾಶು ಫೋನ್ಪೇ ಇಲ್ಲ ನಮ್ಮ ಹತ್ರ ಆ ಥರ ಯಾವುದೂ ಇಲ್ಲ ಕ್ಯಾಶ್ ಹ್ಯಾಂಡ್ ಕ್ಯಾಶ ಹ್ಞೂ ಕ್ಯಾಶ್ ತಗೊಂಬಂದು ಇದು ಮಾಡ್ಕೊಂಡು ಹೋಗಿ ಇಲ್ಲಿಗೆ ಬನ್ನಿ ಅದು ಚೆಕ್ ಮಾಡ್ಬಿಟ್ಟು ಹೇಳ್ತಿವಿ ಏನಾಗಿದೆ ಪ್ರಾಬ್ಲಮ್ ಸೆವೆನ್ ತರ್ಟಿ ಈಗ ನೀವು ಕಾಲ್ ಮಾಡಿದ್ದೀರಲ್ಲ ನಾನು ನಾನು ಅಲ್ಲಿ ರಿಸೆಪ್ಷನ್ ಹತ್ರ ಹೇಳಿರ್ತಿನಿ ಸೆವೆನ್ ಆರ್ ಸೆವೆನ್ ತರ್ಟಿಗೆ ಬಂದು ಇನ್ಫಾರ್ಮ್ ಮಾಡಿ ಈ ಥರ ಡಾಕ್ಟ್ರ್ಗೆ ಕಾಲ್ ಮಾಡಿದ್ದೆ ಅವರು ಟೈಮ್ ಕೊಟ್ಟಿದ್ದಾರೆ ನಮಗೆ ಅಂತ ಅವ್ರ ಹತ್ರ ಇನ್ಫಾರ್ಮ್ ಮಾಡಿ ನಾವು ಮತ್ತೆ ನಾವು ಇದು ಮಾಡ್ತೀನಿ